ಚಿಕ್ಕಮಂಗ್ಳೂರಲ್ಲಿ ನಾನು ಹುಟ್ಟಿ ಬೆಳೆದಿರೋದು ಚಿಕ್ಕಮಂಗ್ಳೂರು ಹಾಗಾಗಿ ನನಗೆ ಗೊತ್ತಿರುವಂತಹ ಚಿಕ್ಕಮಂಗ್ಳೂರು ಹಬ್ಬ ಅಂತ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಹಂಪಿ ಉತ್ಸವ ಕೂಡ ಚಿಕ್ಕಮಂಗ್ಳೂರಿಗೆ ಸೇರಿದೆಯಾ ಅದು ನನಗೆ ಗೊತ್ತಿಲ್ಲ ತುಂಬ ಜಾತ್ರೆಗಳನ್ನ ನಡೆಸ್ತೀವಿ ಇನ್ನೂ ಹಳ್ಳಿಗಳಲ್ಲಂತೂ ತುಂಬ ಜಾತ್ರೆಗಳನ್ನು ನಡೆಸ್ತಾ ಹೋಗ್ತಾರೆ ಅದು ಯಾವಾಗ ಪರ್ಟಿಕ್ಯುಲರ್ ಆಗಿ ಅಂತ ಹೇಳೋದಾದರೆ ಹಬ್ಬಗಳಲ್ಲಿ ಮೇಯ್ನ್ ಹಬ್ಬಗಳು ಮಾಡುವಾಗ ಅಂದರೆ ಯುಗಾದಿ ಮಾಡುವಾಗ ದೀಪಾವಳಿ ಮಾಡುವಾಗ ಈ ಥರ ಹಬ್ಬದ್ದು ಆ ಒಂದು ಸರೌಂಡಿಂಗ್ ಟೈಮಲ್ಲಿ ಎಲ್ಲ ಊರುಗಳಲ್ಲೂ ಜಾತ್ರೆಗಳನ್ನ ನಡೆಸ್ತಾ ಹೋಗ್ತಾರೆ ತುಂಬ ಜಾತ್ರೆಗಳನ್ನ ಮಾಡ್ತಾ ಹೋಗ್ತಾರೆ ಅಂದರೆ ಅವರವರ ರೀತಿಗೆ ಅವರವರ ಸಾಮ್ ಸಂಸ್ಕೃತಿಗೆ ತಕ್ಕ ಹಾಗೆ ಪೂಜೆಗಳನ್ನ ಮಾಡ್ತಾ ಹೋಗ್ತಾರೆ ಆ ಒಂದು ಜಾತ್ರೆಗಳಿಗೆ ಅವರದ್ದೇ ದೇವರ್ದು ದೇವರದು ಒಂದು ನೇಮ್ಸ ಮೀನ್ಸ ಆ ಥರ ಜಾತ್ರೆಗಳು ಜಾತ್ರೆಗಳಿಗೆ ಹೆಸರನ್ನ ಕೊಡ್ತಾ ಹೋಗ್ತಾರೆ ಎ ಉದಾಹರಣೆ ಕೊಡೋದಾದರೆ ನಮ್ಮ ಊರಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂತ ಹೇಳ್ತೀವಿ ಅಂದರೆ ನಮ್ಮ ಊರಲ್ಲಿ ಬಸ್ವನ ದೇವ್ರದ್ದು ಜಾತ್ರೆಗಳನ್ನ ಮಾಡೋದು ಹೆಚ್ಚು ಅದರಿಂದ ಕೆಂಡ ಅಂದರೆ ಕೆಂಡ ಹಾಯೋದು ಈ ಥರ ತುಂಬ ಮತ್ತು ಜನರಿಗೆ ಎಲ್ಲ ಥರದ ಊಟ ವ್ಯವಸ್ಥೆ ಇರುತ್ತೆ ಹಾಗಾಗಿ ಜಾತ್ರೆಗಳು ತುಂಬಾ ನಡೆಸ್ತಾ ಹೋಗ್ತೀವಿ ಇನ್ನೂ ಆ ಜಾತ್ರೆಗಳಲ್ಲಿ ನಡೆಸುವಂತಹ ಸಾಂಸ್ಕೃತಿಕ ಆಚರಣೆಗಳು ತುಂಬ ಬೇರೆ ಬೇರೆ ಥರಾನೇ ಇರುತ್ತೆ ವಿಧ ವಿಧ್ವಾಗಿ ಇರುತ್ತೆ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ ಹಾಗಾಗಿ ಎಲ್ಲ ಕಡೆ ಒಂದೇ ರೀತಿದು ಮಾಡಬೇಕು ಒಂದೇ ರೀತಿ ಸಾಂಸ್ಕೃತಿಕ ಆಗಲಿ ಸಾಮಾಜಿಕ ಆಚರಣೆಗಳಾಗಲಿ ಒಂದೇ ಥರ ಇರಬೇಕು ಅನ್ನೋದು ಏನಿರೋದಿಲ್ಲ ಎಲ್ಲ ನಮ್ಮ ನಮ್ಮ ಅನುಸರಣೆಗೆ ತಕ್ಕ ಹಾಗೆ ಅನುಕರಣೆಗೆ ತಕ್ಕ ಹಾಗೆ ನಡೆಸ್ಕೊಳ್ತಾ ಹೋಗ್ತಿರುವಂಥದ್ದು ಸೋ ಈ ಥರ ತುಂಬ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಆಚರಣೆಗಳ ಹೆಚ್ಚು ನಾವು ನಾನು ನೋಡಿರೋ ಪ್ರಕಾರ ಸಾಂಸ್ಕೃತಿಕ ಆಚರಣೆಗಳೇ ಜಾಸ್ತಿ ಇಲ್ಲಿ ನಾನು ನೋಡಿರುವಂಥದ್ದು ಯಾವ್ದು ಯಾವುದೂ ಅದು ಪದ್ಧತಿಗಳು ಏನೇನು ಇರ್ಬೋದು ಅನ್ನೋದರ ಅವ್ರದ್ದೇ ಆದಂತಹ ಪದ್ದತಿಗಳಲ್ಲಿ ರೂಢ್ಸ್ಕೊಳ್ತಾ ಹೋಗ್ತೀವಿ ಅದು ಮೂಢನಂಬಿಕೆ ಅಂತಾನು ಹೇಳ್ಬೌದು ಸೊ ಅಥವಾ ಇವಾಗ ವಾಸ್ತವಿಕವಾಗಿ ನಡೆಸ್ಕೊಬೋದು ಸೈನ್ಟಿಫಿಕಲಿ ವಿದ್ ವೈಜ್ಞಾನಿಕವಾಗಿ ನಡೆಸ್ಕೊಬೋದು ಅನ್ನೋದು ಕೂಡ ಇದೆ ಅದು ಅವ್ರವರ ಪದ್ದತಿಗೆ ತಕ್ಕ ಹಾಗೆ ನಡ್ಸ್ಕೊಂತ ಹೋಗೋದು ತುಂಬ ಆಚರಣೆಗಳನ್ನ ಮಾಡ್ತಾ ಹೋಗ್ತೀವಿ ವರಲಕ್ಷ್ಮಿ ಪೂಜೆ ಅಂತ ಹೇಳೋದಾದರೆ ದೀಪಾವಳಿ ವರಲಕ್ಷ್ಮಿ ಪೂಜೆ ಇದೆಲ್ಲ ಒಂದು ಸಾಂಸ್ಕೃತಿಕವಾಗಿ ಅಂತಾನು ಹೇಳ್ಬೌದು ಯುಗಾದಿ ಸೊ ಯುಗಾದಿ ದೀಪಾವಳಿ ತುಂಬ ನೋಡ್ತಾ ಹೋಗ್ತೀವಿ ಅದರಲ್ಲಿ ವಿವಿಧವಾದಂತಹ ಪದ್ದತಿಗಳನ್ನ ಆಚರಣೆ ಮಾಡ್ತಾ ಹೋಗ್ತೀವಿ ಉದಾಹರ್ಣೆ ತಗೋಳ್ಳೋದಾದ್ರೆ ವರಲಕ್ಷ್ಮಿ ಪೂಜೆ ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಅಲಂಕಾರಕ್ಕೆ ನಾವು ಹೆಣ್ಣು ಅಂದ್ರೇ ಅಲಂಕಾರ ಅಲಂಕಾರ ಅಂದ್ರೇ ಹೆಣ್ಣು ಹಾಗಾಗಿ ವರಲಕ್ಷ್ಮಿ ಲಕ್ಷ್ಮಿ ಅಂದ್ರೇ ಒಂದು ಹೆಣ್ಣು ಅವಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಅಲಂಕಾರ ಮಾಡೋದಕ್ಕೆ ನಾವು ಪ್ರಯತ್ನಪಡ್ತಾ ಹೋಗ್ತೀವಿ ಮತ್ತು ಒಂದು ಒಂಬತ್ತು ಜನ ಅಥವಾ ಐದು ಜನ ಮುತ್ತೈದೆಯರನ್ನ ಕರ್ ಕರಿದು ಕರೆದು ಅವರಿಗೆ ಕುಂಕುಮ ಕೊಡೋದಾಗಲಿ ಅವ್ರಿಗೆ ಹಣ್ಣು ಹೂವು ಕೊಡೋದಾಗಲಿ ಆ ಥರ ತುಂಬ ನೋಡ್ತಾ ಹೋಗ್ತೀವಿ ಇದು ಅವು ನಮ್ಮ ನಮ್ಮ ಪದ್ದತಿಗೆ ತಕ್ಕಂಥ ಮಾಡ್ತಾ ಹೋಗುವಂಥದ್ದು ಅದನ್ನು ಬಿಟ್ಟರೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಕೊಡುವಂಥದ್ದು ಬೇವು ಬೆಲ್ಲ ನಾವು ತಿಂದು ಇನ್ನೊಬ್ಬರಿಗೆ ಕೊಡುವಂಥದ್ದು ಮತ್ತು ಆಗ ಮು ಯುಗಾದಿ ಹಬ್ಬದಲ್ಲಿ ಮೈಗೆ ಎಣ್ಣೆ ಹಚ್ಚಿಕೊಂಡು ಅದು ನಮಗೆ ಹೊಸ ವರ್ಷ ಹಿಂದೂಗಳಿಗೆ ಅದೊಂದು ಹೊಸ ವರ್ಷ ಆಗಿರುತ್ತೆ ಯುಗಾದಿ ಹಬ್ಬ ಹಾಗಾಗಿ ತುಂಬ ತುಂಬ ತುತ್ತು ತುಂಬ ವಿಧ ವಿಧವಾಗಿ ಆಚರ್ಣೆಗಳನ್ನ ನಡೆಸ್ಕೊಳ್ತಾ ಹೋಗ್ತೀವಿ ಅದನ್ನ ಬಿಟ್ಟರೆ ಇನ್ನು ದೀಪಾವಳಿ ಅಂತ ಹೇಳೋದಾದರೆ ಚಿಕ್ಕಮಗಳೂರಲ್ಲಿ ದೀಪಾವಳಿ ಅಂದರೆ ಅದೊಂದು ತುಂಬ ವಿಜೃಂಭಣೆಯಾಗಿ ನಡೆಸೋವಂಥ ಹಬ್ಬ ಸೊ ಚಿಕ್ಕಮಂಗ್ಳೂರಲ್ಲಿ ಬಿಂದಿಗ ಅಂತ ಒಂದು ಬೆಟ್ಟ ಇದೆ ಅಲ್ಲಿ ಅಮ್ಮನವ್ರು ಬಿಂದಿಗಮ್ಮ ಅಂತಾನೆ ಕರಿತೀವಿ ಅದು ತುಂಬ ಪ್ರಸಿದ್ದಿ ಆಗಿರುವಂತಹ ದೇವತೆ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಕೂಡ ನೂರಕ್ಕೆ ಎಂಬತ್ತು ಭಾಗ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೀಪ ಬೆಳಗಿರೋ ಅಂಥದ್ದನ್ನು ನಾವು ನೋಡ್ಕೊಂಬರೋದು ಒಂದು ಪುಣ್ಯ ಅಂತಾನೆ ಅನ್ಕೊಂಡು ಎಲ್ಲರೂ ನೂರಕ್ಕೆ ಎಂಬತ್ತು ಭಾಗ ನಾವು ಹೋಗೋದನ್ನು ಕಾಣ್ತಾ ಹೋಗ್ತೀವಿ ತುಂಬ ಎತ್ತರವಾದ ಬೆಟ್ಟ ತುಂಬ ಸುಂದರವಾಗಿರುವಂತಹ ತುಂಬ ಲಕ್ಷಣವಾಗಿರುವಂತಹ ಒಂದು ದೇವ ಮೂರ್ತಿ ದೇವತೆಯ ಮೂರ್ತಿ ನೋಡೋದೇ ಒಂದು ಖುಷಿ ಸಂತೋಷ ವೈಭೋಗ ಆ ಜನರು ಅದನ್ನೆಲ್ಲ ನೋಡೋದೇ ಒಂದು ಖುಷಿ ಚಿಕ್ಕಮಂಗ್ಳೂರಲ್ಲಿ ನನ್ನ ಪ್ರಕಾರ ಅದೊಂದು ದೊಡ್ಡ ಹಬ್ಬ ಅಂತಾನೇ ಹೇಳಬೌದು ಎಲ್ಲ ಕಡೆ ಅವ್ರವ್ರದ್ದೇ ರೀತೀಲಿ ಮಾಡ್ತಾರೆ ಆದರೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಜಿಲ್ಲೆ ಅಂತ ತಗೊಳ್ಳೋದಾದರೆ ನಮ್ಮ ಊರ ಚಿಕ್ಕಮಂಗ್ಳೂರಲ್ಲಿ ಅದೊಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೌದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಎಲ್ರೂ ಒಂದ್ಸಲ ನೋಡಿದ್ರೆ ತುಂಬ ಚೆನ್ನಾಗಿರತ್ತೆ